ಮಳೆಗಾಲದ ಸಮಯದಲ್ಲಿ ಹಿಮ ಬೀಳುವಂಥ ಪ್ರದೇಶದಲ್ಲಿ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋಗೋದಕ್ಕೆ ಬಹಳ ಸಂತೋಷ ಮತ್ತು ಆನಂದ ಅನಿಸುತ್ತೆ ಅದಕ್ಕೆ ಉದಾಹರಣೆಗೆ ಮಳೆಗಾಲದ ಶುರುವಲ್ಲಿ ಹನಿ ಹನಿ ಮಳೆ ಬೀಳ್ತಿರೊ ಜಿಟಿ ಜಿಟಿ ಮಳೆಗಾಲದಲ್ಲಿ ಚಿಕ್ಕಮಂಗ್ಳೂರಿಲಂಥ ಮುಳ್ಳಯ್ಯನ ಗಿರಿ ಬೆಟ್ಟಕ್ಕೆ ಹೋಗೋದಕ್ಕೆ ಬಹಳ ಸಂತೋಷ ಆಗುತ್ತೆ ಅಲ್ಲಿರೊವಂತಹ ಸುತ್ತಮುತ್ತಲಿಂದಿನ ವಾತಾವರ್ಣಗಳನ್ನು ಮತ್ತು ಅದೊಂಥರ ಏನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಅನಿಸುತ್ತೆ ಮತ್ತು ಅತ್ಯ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಅಂತಂದರೆ ಮುಳ್ಳಯ್ಯನಗಿರಿ ಬೆಟ್ಟ ಆಗಿದೆ